ಮಾರಾಟ ಹಾಗೂ ವಾಣಿಜ್ಯ ಚಟುವಟಿಕೆಗಳಂತಹ ಸ್ಥಳೀಯ ಆರ್ಥಿಕತೆಯಲ್ಲಿ ಕನ್ನಡ ಭಾಷೆಯನ್ನು ಮುಖ್ಯವಾಗಿ ಬಳಸಲಾಗುತ್ತದೆ ಯಾಕೆಂದರೆ ಈಗ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಅಂತಹ ಪ್ರದೇಶದ ಪ್ರದೇಶದಿಂದ ಕೆಲವು ಜನರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಬರುತ್ತಾರೆ ಬೆಂಗಳೂರು ಅಂತಲ್ಲ ಯಾವುದೇ ಪ್ರದೇಶಕ್ಕೆ ಬರುತ್ತಾರೆ ಆಗ ಕ ಆ ಪ್ರದೇಶದಲ್ಲಿ ಕನ್ನಡ ಭಾಷೆ ಮುಖ್ಯ ಆಗಿದ್ದರೆ ಅವರು ಕನ್ನಡ ಭಾಷೆಯನ್ನು ಕಲಿಯಲೇಬೇಕಾಗ್ತದೆ ಏಕೆಂದರೆ ಅವರ ಏನು ಮಾರಾಟ ಮಾಡಬೇಕಾದ ವಸ್ತುವನ್ನು ಆ ಗ್ರಾಹಕರಿಗೆ ತಿಳಿಸಬೇಕಾದ್ರೆ ಅವರು ಕನ್ನಡ ಭಾಷೆಯಲ್ಲಿಯೇ ಹೇಳಬೇಕು ಯಾಕೆ ಅಂದರೆ ಆ ಊರು ಕನ್ನಡ ಭಾಷೆ ಪ್ರಮುಖವಾಗಿರೋದರಿಂದ ಅವರಿಗೆ ಕನ್ನಡ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಾಗ್ತದೆ ಹಾಗೆ ಹಾಗೆ ಮಾತ್ರ ಮಾಡಿದರೆ ಅವರ ಏನು ಮಾರಾಟ ಮಾಡುವ ವಸ್ತು ಸೇಲಾಗ್ತದೆ ಇದರಿಂದ ಅವರ ಜೀವನೋಪಾಯಕ್ಕೆ ಸಹ ಒಳ್ಳೇದಾಗ್ತದಂತ ಹೇಳ್ಬೌದು